ಮೈಸೂರು ಜಿಲ್ಲೆಯಲ್ಲಿ ಸಾಂಸ್ಕೃತಿಕ ಕ್ಕವಾಗಿ ಯಾವ್ಯಾವ ಹಬ್ಬಗಳು ಆಚರಿಸ್ತಾರೆ ಅಂತ ಅಂದ್ರೆ ಹಿಂದೂ ಸಂಪ್ರದಾಯದ ಪ್ರಕಾರ ಯಾವ್ಯಾವ ಹಬ್ಬಗಳು ಆಚರಿಸ್ತಾರೆ ಅಂತ ಅಂದ್ರೆ ಒಂದು ಗೌರಿ ಗೌರಿ ಗಣೇಶ ಗೌರಿ ಗಣೇಶ ಹಬ್ಬ ಯಾಕೆ ಅಂತಂದ್ರೆ ಹೆಣ್ಮಕ್ಳು ಗಂಡನ ಮನೆಗೆ ಹೋಗಿರ್ತಾರೆ ಗಂಡನ ಮನೆಯಿಂದ ಗಂಡನ ಮನೆಯಿಂದ ಬಂದು ತಂದೆ ಮನೆಯಲ್ಲಿ ತಾಯಿ ಮನೆಯಲ್ಲಿ ಹಬ್ಬ ಆಚರಿಸ್ತಾರೆ ಖುಷಿಯಾಗಿ ಗೌರಿ ಗಣೇಶ ಹಬ್ಬನ ಹಾಗೆಯೇ ವರಮಹಾಲಕ್ಷ್ಮಿ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ ಅಂತ ಬಂದಾಗ ಹೆಣ್ಮಕ್ಳು ಹೆಣ್ಮಕ್ಳ ಹಬ್ಬ ಅದು ಹೆಣ್ಮಕ್ಳು ಯ ವರಮಹಾಲಕ್ಷ್ಮಿ ದೇವತೆ ಏನೇ ಕೇಳಿದ್ರು ಕೊಡ್ತಾರೆ ಅನ್ನೋ ಒಂದು ನಂಬಿಕೆಯಿಂದ ಮಹಾಲಕ್ಷ್ಮಿ ಹಬ್ಬ ಆಚರಿಸ್ತೀವಿ ಅದಾದ್ಮೇಲೆ ಆಯ್ದ ಪೂಜೆ ಆಯುಧ ಪೂಜೆನ ಇಡೀ ಕರ್ನಾಟಕದಾದ್ಯಂತ ಆಚರಿಸ್ತೀವಿ ಯಾಕೆ ಅಂತ ಅಂದ್ರೆ ಶಾನ್ ಚಾಮುಂಡೇಶ್ವರಿ ಶಕ್ತಿದೇವತೆ ಶಕ್ತಿದೇವತೆ ಆಗಿರೋದರಿಂದ ಅವರ ಹಬ್ಬನ ಒಂದು ನಾವು ನಾಡ ಹಬ್ಬ ಅಂಥೇಳಿ ನಾವು ಆಚರಿಸಿ ಪ್ರತಿಯೊಬ್ರುನೂ ಜಾತಿ ಧರ್ಮಗಳಿಲ್ಲದಂತೆ ನಾವು ಎಲ್ಲ ಜಾತಿಯವರು ಒಂದೇ ನಾವು ಅಂತ ಎಲ್ಲರೂ ಸೇರಿ ನಾವು ದಸರಾ ಹಬ್ಬ ಆಯುಧ ಪೂಜೆ ವಿಜಯ ದಶಮಿ ಅಂಥೇಳಿ ನಾವು ಆಚರಿಸ್ತೀವಿ ಬಂದು ಬಳಗದವರೆಲ್ಲ ಬರ್ತಾರೆ ಅಕ್ಕ ತಂಗಿ ಅಣ್ಣ ತಮ್ಮ ಪ್ರತಿಯೊಬ್ರೂನು ಹೆಣ್ಮಕ್ಳು ಎಲ್ಲರೂನು ಬಂದು ಆಚರಿಸ್ತೀವಿ ಆಚರಿಸಿ ದಸರಾ ನೋಡೋಕ್ಕೋಗಿ ದಸರಾ ಜಂಬೂಸವಾರಿ ನೋಡಿ ಚಾಮುಂಡೇಶ್ವರಿ ದೇವಿಗೆ ನಮಸ್ಕಾರ ಮಾಡಿ ಬರ್ತೀವಿ ಅದಾದ್ಮೇಲೆ ಸಂಕ್ರಾಂತಿ ಸಂಕ್ರಾಂತಿ ಅಂತ ಬಂದಾಗ ರೈತರ ಹಬ್ಬ ರೈತರ ಹಬ್ಬ ಅಂತ ಅಂದ್ರೆ ಬೆಳೆನ ಬೆಳ್ದು ಬೆಳೆನ ವರ್ಷ ಎಲ್ಲ ಬೆಳೆದಿರ್ತಾರೆ ಆ ಬೆಳೆನ ನಾವು ರಾಶಿ ಥರ ಮಾಡಿ ಆ ರಾಶಿಗೆ ಪೂಜೆ ಮಾಡೋ ಹಬ್ಬನೆ ರೈತರೆಲ್ಲ ಸೇರಿ ಮಾಡುವಂಥದ್ದು ಸಂಕ್ರಾಂತಿ ಇನ್ನೂ ಶಿವರಾತ್ರಿ ಅಂತ ಬಂದಾಗ ಶಿವನಿಗೆ ಅರ್ಚನೆ ಆಗಲಿ ಅಂತ ಒಂದು ದಿನ ಉಪವಾಸ ಇದ್ದು ನೈಟೆಲ್ಲ ಜಾಗರಣೆ ಇದ್ದು ಬೆಳಗ್ಗೆಗೆ ದೇವರ ಪೂಜೆ ಮಾಡಿ ಸಿಹಿ ತಿಂಡಿಗಳನ್ನ ಮಾಡಿ ದೇವಸ್ಥಾನಗಳಿಗೋಗಿ ಶಿವರಾತ್ರಿ ಹಬ್ಬನ ಆಚರಿಸ್ತೀವಿ ಹಾಗೆ ದೀಪಾವಳಿ ಹಬ್ಬ ದೀಪಾವಳಿ ಹಬ್ಬ ಅಂತ ಬಂದಾಗ ಬೆಳಕಿನ ಹಬ್ಬ ದೀಪಾವಳಿ ರಾಕ್ಷಸನಿಂದ ಶಕ್ತಿದೇವತೆ ರಾಕ್ಷಸನನ್ನ ಸಾಯಿಸಿದ್ದು ಮಾರನೆಗೆ ಏಕಾದಶಿ ಅಂಥೇಳಿ ನಾವು ಹಬ್ಬನ ಆಚರಿಸಿ ಬೆಳಕಿನ ಹಬ್ಬ ದೀಪಾವಳಿ ಅಂತ ಅಂದ್ಬಿಟ್ಟು ಹೇಳಿ ನಾವು ದೀಪಾವಳಿ ಹಬ್ಬನ ಆಚರ್ಸ್ತೀವಿ ದೀಪಾವಳಿ ಹಬ್ಬನ ಆಚರ್ಸ್ತೀವಿ ಹಾಗೆ ಆ ಹಬ್ಬಕ್ಕೂ ಹೆಣ್ಮಕ್ಳೂ ಎಲ್ಲ ಬರ್ತಾರೆ ಬಂದು ಅಪ್ಪನ ಮನೆಗೆ ಹೆಣ್ಮಕ್ಳೆಲ್ಲ ಬಂದು ಹಬ್ಬ ಆಚರಿಸಿ ಖುಷಿ ಖುಷಿಯಿಂದ ಹೋಗ್ತಾರೆ ಅದಾದ್ಮೇಲೆ ಯುಗಾದಿ ಹಬ್ಬ ಯುಗಾದಿ ಹಬ್ಬ ಅಂತ ಬಂದಾಗ ನಾವು ಮಾರಮ್ಮನ ಪೂಜೆ ಅಂತ ಮಾಡ್ತೀವಿ ಎಲ್ಲರೂ ಹೆಣ್ಮಕ್ಳು ತಾಯಿ ಮನೆಗೆ ಬಂದು ಒಬ್ಬಟ್ಟು ಮಾಡಿ ನೆಂಟ್ರುಗೆಲ್ಲ ಕರೆದು ಹೆಣ್ಣು ಮಕ್ಳಿಗೆ ಹೊಸ ಬಟ್ಟೆಗಳನ್ನ ತೆಗೆದ್ಕೊಟ್ಟು ತಾಯಂದಿರು ಚೆನ್ನಾಗಿ ನೋಡಿ ಜೋರಾಗಿ ಮಾಡುವಂಥ ಹಬ್ಬ ಯುಗಾದಿ ಹಬ್ಬ ಇಷ್ಟು ನಾವು ಇಷ್ಟು ಹಬ್ಬಗಳನ್ನ ನಾವು ಪ್ರಮುಖವಾಗಿ ಮಾಡ್ತೀವಿ ಅದಲ್ಲದೆ ಈ ಜಾತ್ರೆಗಳೂನು ತೇರುಗಳ ಜಾತ್ರೆಗಳು ಜಾತ್ರೆಗಳನ್ನೆಲ್ಲ ಶ್ರೀರಂಗಪಟ್ಣ ಇರ್ಬೋದು ನಾವು ನೋಡುವಂಥ ಜಾಗಗಳು ಶ್ರೀರಂಗಪಟ್ಣ ಮತ್ತೆ ಮೇಲುಕೋಟೆ ಚಾಮುಂಡಿ ಬೆಟ್ಟ ಮಹದೇಶ್ವರ ಬೆಟ್ಟ ಇಲ್ಲೆಲ್ಲ ದೊಡ್ಡದಾಗಿ ಜಾತ್ರೆ ಥರ ಮಾಡ್ತಾರೆ ಅದೂ ನಾವು ಹಿಂದೂ ಸಂಪ್ರದಾಯದಂತೆನೆ ಪ್ರತಿಯೊಬ್ರು ಸೇರಿ ನಾವು ಜಾತ್ರೆಗಳನ್ನ ಮಾಡಿ ನಾವು ನೋಡುವಂಥದ್ದು ಇಷ್ಟು ಎಲ್ಲ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಇರುವಂಥ ಹಬ್ಬಗಳು